ಹೌದು ನಮ್ಮ ಮನೆ ಮನೆ ನಮ್ಮ ಮನೆ ನಮ್ಮ ಮನೆ ಹತ್ತಿರ ನಾವು ತೋಟವನ್ನು ಹಾಕಿದೆವು ಅದರಲ್ಲಿ ಹೂಗಳು ನೋಡೋ ಹೂಗಳು ನೋಡೋದಕ್ಕೆ ಅಂದವಾಗಿ ಚೆನ್ನಾಗಿ ಇರ್ತಾಯಿತ್ತು ಅದಕ್ಕೋಸ್ಕರ ಬೇರೆ ಕಡೆಯಿಂದ ಕೂಡ ಬಂದು ನೋಡುತ್ತಾ ಇರ್ತಾರೆ ಫೋಟೋಸ್ ತಗೊಳ್ತಾರೆ ಹೂಗಳನ್ನು ಸ್ಟೇಟಸ್ಗೆಲ್ಲ ಹಾಕ್ತಾಯಿರ್ತಾರೆ ನಂತರ ನಾನೂ ಸಹ ಬೆಳಗ್ಗೆ ಟೈಮು ಎದ್ದು ಅವನ್ನು ನೋಡ್ತಾಯಿರ್ತೀವಿ ಫಾರ್ಮು ಮುಂಜಾನೆ ಎದ್ದು ನಾನು ಬೇಕಾದಂತೆ ನೋಡಬೇಕು ಅಂತಂದು ಆಸೆ ಹುಟ್ತೈತೆ ನಾನು ಬೆಳಗ್ಗೆಯೇ ಎದ್ದು ಬಂದು ಹೂವು ಎಷ್ಟು ಅಂದವಾಗಿ ಅರಳಿದೆ ಅಂತ ನೋಡೋಕೆ ಚೆಂದವಾಗಿರುತ್ತೆ ಹೂವು ಅಂತ ನಾನು ಸಹ ಫೋಟೋವನ್ನು ಹಿಡಿದು ಅದನ್ನು ನಾನು ಸ್ಟೇಟಸ್ಗೂ ಸಹ ಹಾಕುತ್ತೇನೆ ಇದರ ಬಗ್ಗೆ ಕುರಿತು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಚೆನ್ನಾಗಿ ಇದೆ ತೋಟ ಎಂದು ನಂತರ ಅವರು ಸಹ ನನ್ನ ತೋಟವನ್ನು ನೋಡೋದಕ್ಕೆ ಬರ್ತಾರೆ ನೋಡಿ ಅವರು ಖುಷಿ ಪಡ್ತಾರೆ ನಾನು ಸಹ ಕೆಲವು ಟೈಮು ಅಲ್ಲೇ ಸ್ಪೆಂಡ್ ಮಾಡ್ತೀನಿ